ಹೇಳಿ ಹಾಂ ಸರಿ ಹೌದು ಹಾಂ ಸರಿ

ಏನ್ ಏನು ಮಾಡಿ ಗೊತ್ತಾ ಮೇಡಮ್ ಫಸ್ಟ್ ನಿಮ್ಮನೆಯಲ್ಲಿ ಜೀರಿಗೆ ಇದೆಯಾ ಜೀರಿಗೆ ಜೊತೆ ನೀವು ನೀರನ್ನು ಹಾಕಿಬಿಟ್ಟು ಕಷಾಯ ಮಾಡಿಕೊಂಡು ಕುಡಿಯಿರಿ ಮೇಡಮ್ ಅದೇನಾಗತ್ತೆ ಅಂತಂದರೆ ನಿಮ್ಮ ಬಾಡಿ ತುಂಬಾನೇ ಡಿಹೈಡ್ರೇಟ್ ಆಗಿದೆ ಅನ್ನಿಸತ್ತೆ ಸೊ ಅದಕ್ಕೆ ನಿಮಗೆ ತುಂಬ ಪೇಯ್ನ್ ಆಗ್ತಾ ಇದೆ ಸೊ ಅ ಅದನ್ನು ನೀವು ಫಸ್ಟ್ ಮಾಡಿ ನೋಡಿ ಒಂದು ತ್ರೂ ಟು ತ್ರಿ ಟೈಮ್ಸ್ ನೀವು ಅದನ್ನು ಮಾಡಿಕೊಂಡು ಕುಡಿಯಿರಿ ಅದಕ್ಕೂ ಕಡಿಮೆ ಆಗಿಲ್ಲ ಅಂತ ಅಂದರೆ ನೀವು ಅಜವಾಯಿನ ಅಂತ ಒಂದು ಸಿಗುತ್ತೆ ಅಜವಾಯಿನ ಮತ್ತು ಓಂಕಾಳು ಅಂತ ಸಿಗುತ್ತೆ ಅದನ್ನು ಜೀರಿಗೆ ಜೊತೆ ಮಿಕ್ಸ್ ಮಾಡಿ ನೀರು ಹಾಕಿಬಿಟ್ಟು ಕುದಿಸಬೇಕು ಕುದಿಸಿಬಿಟ್ಟು ಅದನ್ನು ಗಾಳಿಸಿಬಿಟ್ಟು ಕುಡ್ಸ್ ಕುಡಿದರೆ ನಿಮಗೆ ಸ್ವಲ್ಪ ರಿಲೀಫ್ ಆಗ್ತಾ ಹೋಗುತ್ತೆ ತೀರಾ ಅದಕ್ಕೂ ಕಡಿಮೆ ಆಗ್ತಾ ಇಲ್ಲ ಒಂದು ಟು ತ್ರಿ ಟೈಮ್ಸ್ ಅಂತ ಅಂದರೆ ಲಾಸ್ಟಿಗೆ ನೀವು ಏನು ಮಾಡಿಬಿಟ್ಟು ನಿಂಬು ಜ್ಯೂಸ್ ಮಾಡ್ತಾರಲ್ಲ ಲಿಂಬೆಹಣ್ಣು ಹಿಂಡಿಬಿಟ್ಟು ಉಪ್ಪು ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಕುಡಿಯಿರಿ ಸ್ವಲ್ಪ ನಿಮಗೆ ಆರಾಮಾಗ್ತಾ ಹೋಗುತ್ತೆ ಹೌದು ನಾಳೆ ನಾಲ್ಕು ಗಂಟೆ ನಂತರ ನಾನು ನಿಮಗೆ ಸಿಗ್ತೀನಿ ಹಾಂ ಫೋನ್ ಮಾಡಿ ಬನ್ನಿ

ಓಕೆ ಓಕೆ ವೆಲ್ಕಮ್